ನಾವು ಸ್ವಲ್ಪ ಬದಲಾವಣೆ ಮಾಡಬೇಕಾಗಿರುತ್ತೆ ರುಚಿ ನಮ್ಮ ನಮ್ಮ ರುಚಿ ನಮ್ಮ ಆಸೆ ನಾವು ಮಾಡ್ಕೊತೀವಿ ತಿಂಡಿಗಳು ಅಡಿಗೆಗಳು ಆದರೆ ತಂದೆ ತಾಯಿ ಮನೆಯಲ್ಲಿರ್ತೀವಿ ಅವ್ರಿಗೆ ಏನ್ ಇಷ್ಟ ಅದೇ ಮಾಡ್ತೀವಿ ಆಮೇಲೆ ನಮ್ಮ ಇಷ್ಟಾನು ಅಲ್ಲೇ ಇರುತ್ತೆ ಮಾಡ್ತೀವಿ ಆದರೆ ಮದುವೆ ಆಗಿದ್ಮೇಲೆ ಇಲ್ಲಿ ಬಂದ್ಬಿಟ್ಮೇಲೆ ಗಂಡನ ಮನೆಯಲ್ಲಿ ಅಂದರೆ ಅತ್ತೆಗೆ ಇಷ್ಟ ಮಕ್ಳು ಅತ್ತೆಗಿಷ್ಟ ನಾದಿನಿಗಿಷ್ಟ ಅದೇ ಮೈದನಿಗಿಷ್ಟ ಆ ಥರ ಇಷ್ಟ ಅಡಿಗೆಗಳು ಅಲ್ಲೇ ಅಲ್ಲಿ ಆಗತ್ತೆ ನಮ್ಮಿಷ್ಟ ಅಲ್ಲಿ ಹೋಗುತ್ತೆ ಆದರೆ ತಿರ್ಗಾ ಆಮೇಲೆ ಗಂಡನಿಷ್ಟ ಅವ್ರ್ಗೇನು ತಿಂತಾರೊ ಏನು ಮಾಡ್ತಾರೊ ಅದೇ ಫಸ್ಟು ನಮಗೆ ಉಪ್ಪಿಟ್ಟು ಅಂದರೆ ಚಿತ್ರಾನ್ನ ಅಂದರೆ ಇಷ್ಟ ಇತ್ತು ಉಪ್ಪಿಟ್ಟು ಕೇಸರಿ ಭಾತು ಪುಳೋಗ್ರೆ ಆ ಥರ ಇಷ್ಟ ಇತ್ತುಈವಾಗ ನಾವು ಇಷ್ಟನೇ ಬಿಟ್ಟು ಬಿಟ್ಟಿರಿ ಯಾಕೆ ಅಂತ ಕೇಳ್ತಿರಾ ಯಜ್ಮಾನ್ರಿಗೆ ಇಷ್ಟ ಇಲ್ಲ ಮಕ್ಳಿಗೆ ಇಷ್ಟ ಇಲ್ಲ ಇವಾಗ ಉಪ್ಪಿಟ್ಟು ಅಂದರೆ ಏ ಇಲ್ಲ ನಾನು ತಿನ್ನಲ್ಲ ಅಂತಾರೆ ಹ್ಞೂ ಆ ಥರ ಚೇಂಜ್ ಮಾಡ್ಬಿಟ್ಟಿದಿವಿ ನಾವು ಫಸ್ಟ ಸೊಪ್ಪು ಸಾರು ಬಸ್ಸಾರು ಅದೆಲ್ಲ ಇಷ್ಟ ಇತ್ತು ಮಾಡ್ತ ಇದ್ರಿ ನಾವು ಅದಂದರೆ ತುಂಬ ಇಷ್ಟ ಮಾಡ್ತೀವಿ ಇವಾಗ ಮಕ್ಕಳಿಗೆ ಇಷ್ಟ ಇಲ್ಲ ಗಂಡನಿಗೆ ಇಷ್ಟ ಇಲ್ಲ ಚೇಂಜ್ ಮಾಡ್ಬಿಟ್ಟಿದಿವಿ ಇವಾಗ ಮಾಡ್ತಾನೆ ಇಲ್ಲ ಇವಾಗ ಅಡಿಗೆಗಳು ಆಯಾ ಅಡಿಗೆ ಎಲ್ಲ ಬಿಟ್ಟಿದ್ದೀವಿ ಅಡಿಗೆ ಇವಾಗ ಅವ್ರಿಗೇನು ಇಷ್ಟ ಇದೆಯೋ ಅದೇ ಮಾಡ್ತೀವಿ ಬರೀ ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಅಷ್ಟೆ ಇವಾಗ ನಮ್ಮ ಇಷ್ಟ ಹೋಯಿತು ಅಲ್ಲಿ ಉಪ್ಪಿಟು ಹೋಯ್ತು ಕಿಚ್ಡಿನು ಹೋಯ್ತು ಪುಳೋಗ್ರೆನು ಹೋಯ್ತು ಚಿತ್ರಾನ್ನನು ಹೋಯಿತು ಅದೆಲ್ಲ ಇಷ್ಟ ಫಸ್ಟ್ ಇಷ್ಟ ಇತ್ತು ಇವಾಗ ಇಷ್ಟ ಬದಲಾವಣೆ ಮಾಡ್ಬಿಟ್ಟಿದೀವಿ ನಾವು ಬಿಟ್ಟಿದ್ದೀವಿ ಆದರೆ ಇವಾಗ ಅವ್ರಿಷ್ಟದ ಗಂತೆ ನಾವು ನಡಿತಾ ಇದ್ದೀವಿ ಏನ್ಮಾಡೋದು ಹೇಳಿ ಇವಾಗ